ನಾನು ಓದಿದ್ದರು ಓದಿರೋದು ರಂಗಭೂಮಿ ಅಂದರೆ ಕಲೆ ಕಲಾವಿದೆಯಾಗಿ ನಾನೀಗಾಗಲೇ ಒಂದಷ್ಟು ಕೆಲಸ ಮಾಡಿದ್ದೀನಿ ಸಾಕಷ್ಟು ಹೆಸರುಗಳನ್ನು ಕೂಡ ಮಾಡಿದ್ದೀನಿ ನಮ್ಮ ಸಾಧ್ನೆಗಳು ಏನುಂತಂದರೆ ಕರ್ನಾಟಕದಾದ್ಯಂತ ನಾಟ್ಕಗಳನ್ನ ತಯಾರು ಮಾಡಿಸ್ಲಿಕ್ಕೆ ನಾನು ನಾಟ್ಕದ ನಿರ್ದೇಶಕಿಯಾಗಿ ಹೋಗ್ತೀನಿ ವಸ್ತ್ರ ವಿನ್ಯಾಸಿಕಿಯಾಗಿ ಹೋಗ್ತೀನಿ ಆಮೇಲೆ ಹಾಡುಗಾರ್ತಿಯಾಗಿ ಹೋಗ್ತೀನಿ ಹಿನ್ನೆಲೆ ಸಂಗೀತ ಮಾಡ್ತೀನಿ ಕವನಗಳನ್ನ ಬರಿತೀನಿ ಇದೆಲ್ಲ ಮಾಡ್ಕೊಂಡು ನಾಟ್ಕಗಳನ್ನ ತಯಾರಾದ್ಮೇಲೆ ಕರ್ನಾಟಕದಾದ್ಯಂತ ನಾವು ಪ್ರದರ್ಶನ ಮಾಡ್ಲಿಕ್ಕೆ ಹೋಗ್ತೀವಿ ಆಮೇಲೆ ಮತ್ತು ಈ ನಾಟಕಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಅನ್ನೋ ಒಂದು ಕೆಲಸ ಕೂಡ ನಾನು ಮಾಡ್ತಾಯಿದ್ದೀನಿ ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಈ ಈ ಅಲೆಮಾರಿ ಸಮುದಾಯ ಆಗಿರ್ಬೋದು ಬುಡಕಟ್ಟು ಸಮುದಾಯ ಆಗಿರ್ಬೋದು ಬೇರೆ ಬೇರೆ ಈ ತಳ ಸಮುದಾಯಗಳು ಆಗಿರ್ಬೋದು ಇಂಥಾ ಸಮುದಾಯ್ಗಳ ಜೊತೆಗೆ ನಾನು ಆ ಅವರನ್ನ ಒಡನಾಡುವ ಕೆಲಸ ಮಾಡ್ತಾ ಅವರಿಗೆ ರಂಗಭೂಮಿಯ ಮೂಲಕ ಅವರ ಸಾಮಾಜಿಕ ಅರಿವನ್ನ ಹೆಚ್ಚು ಮಾಡೋ ಕೆಲಸ ಮಾಡ್ತಾಯಿದ್ದೀನಿ ಇದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕಂದರೆ ನಾವು ಸಾಮಾಜಿಕ್ವಾಗಿ ಅರಿವನ್ನ ಹೊಂದೋದು ಬಹಳ ದೊಡ್ಡ ವಿಚಾರ ಯಾಕನ್ ಕಾರಣ ಏನಂತಂದರೆ ಈಗ ನಾವು ನಮ್ಮ ಪಾಡಿಗೆ ನಮ್ಮ ಮನೆ ನಮ್ಮ ಮಕ್ಕಳು ನಾವೇನೋ ಒಂದು ದುಡಿಮೆ ಮಾಡದ್ವಿ ಸಂಬಳ ತಕೊಂಡ್ವಿ ಬದುಕಿದ್ವಿ ಅನ್ನೋದ್ರ ಜೊತೆಗೆ ಸಮಾಜವನ್ನ ನೋಡೋ ರೀತಿ ಸಮಾಜ್ದಲ್ಲಿರುವಂಥಾ ಸಮಸ್ಯೆಗಳ್ನ ಅರ್ಥ ಮಾಡ್ಕೊಳ್ಳೋದು ಅದನ್ನ ಅವ್ರಿಗೆ ಅರ್ಥ ಮಾಡಿಸಲಿಕ್ಕೆ ಬೇರೆ ಬೇರೆ ಥರದ ದಾರಿಗಳನ್ನ ಹುಡ್ಕಂಡಿರೋದು ಆಗಿರ್ಬೋದು ಆ ನಾನು ಬಂದು ರಂಗಭೂಮಿಯಲ್ಲಿ ಕಲ್ತಿರೋದರಿಂದ ನಾಟಕ ಹಾಡು ಆಮೇಲೆ ಒಬ್ಬ ವ್ಯಕ್ತಿ ಮಾತಾಡೋ ರೀತಿ ಅದಕ್ಕೆ ಬೇಕಾದಂಥಾ ಹಾವ ಭಾವಗಳು ಅದನ್ನ ಬೇಗ ಅರ್ತ ಮಾಡ್ಕೊಂಡು ಅವರನ್ನ ಒಂದು ನಮ್ಮ ಕಡೆಗೆ ಸೆಳ್ಕೊಂಡು ಅವ್ರಿಗೆ ನಾವು ಈವ್ ಏನವರ ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡಸಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಇದರಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಮಹಿಳೆಯರ ಸಮಸ್ಯೆಗಳು ಮಕ್ಕಳ ಸಮಸ್ಯೆಗಳು ಶಾಲೆ ಇದ್ದರೂ ಶಾಲೆಗೆ ಹೋಗ್ದೆ ಇರೋದು ಶಾಲೆಗೆ ಸೇರ್ಸಿದ್ದರೂ ಶಾಲೆಗೆ ಹೋಗ್ದೆ ಇರೋದು ಮಹಿಳೆಯರ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಗಂಡನಿಂದ ಆಗುವಂಥಾ ಕೌಟುಂಬಿಕ ಹಿಂಸೆ ದೌರ್ಜನ್ಯ ಕುಡಿತದಿಂದ ಅವ್ನು ಬಂದು ಹೆಂಡತೀನ ಹೊಡಿತಾ ಇರ್ತಾನೆ ಅದು ನನಗೆ ಬೀಳ್ತಾ ಇರೋದು ದೌರ್ಜನ್ಯ ನನ್ನ ಮೇಲೆ ಹಿಂಸೆ ಆಗ್ತಿದೆ ಅನ್ನೋ ಅರಿವು ಕೂಡ ಇಲ್ಲದೆ ಬರೇ ಹೊಡಸ್ಕೊಂಡು ಬೆಳಗ್ಗೆ ಎದ್ದು ಹಾಗೆ ಹೋಗೋದು ಒಟ್ಟಿಗೆ ಇರುವಂಥಾ ಜೀವನ ಮಾಡ್ತಾಯಿರ್ತಾರೆ ಆದರೆ ಮುಖ್ಯವಾಗಿ ಏನ್ಬೇಕು ಅಂತಂದರೆ ಆಗ ನನ್ಗೆ ಆಗ್ತಿರೋದು ದೌರ್ಜನ್ಯ ನನ್ಗೂ ಹಕ್ಕಿದೆ ನನಗೂ ಘನತೆ ಇದೆ ಅನ್ನೋದನ್ನ ಅರ್ಥ ಮಾಡಸಲಿಕ್ಕೆ ಈ ಸಣ್ಣ ಸಣ್ಣ ನಾಟಕಗ ಸ್ಕಿಟ್ಗಳನ್ನ ಮಾಡಿ ಮಹಿಳೆಯರ ಮುಂದೆ ಅದನ್ನ ಪ್ರದರ್ಶಿಸಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಸಮಾಜದಲ್ಲಿ ಈ ಥರ ಆಗೋದು ಸರಿನಾ ಅಂತ ಹೇಳಿ ಈ ಒಂದು ಚರ್ಚೆಗಳಿಗೆ ನಾವು ಬಂದಾಗ ಅಲ್ಲೇನಾಗತ್ತೆ ಅಂತಂದರೆ ತಮ್ಮನೇಲ್ಲಿ ಆಗಲಿಲ್ಲ ಅಂದರೂ ಕೂಡ ಪಕ್ಕದ ಮನೇಲಿ ಆಗ್ತಾಯಿರುವಂಥಾ ಇಂಥಾ ಘಟನೆಗಳಿಗೆ ನಾವು ಹೆಂಗೆ ಸ್ಪಂದಿಸಬೇಕು ಅನ್ನೋ ಅರಿವನ್ನ ಈ ಮಹಿಳೆಯರು ಹೊಂದ್ತಾರೆ ಆಮೇಲೆ ಮಹಿಳೆಯರಿಗೆ ಒಂದು ಸಂಘಟನಾತ್ಮಕವಾದ ಒಂದು ಶಕ್ತಿನ ನಾನು ತಗೊಂಡು ಬರ್ತಾ ಇದ್ದೀನಿ ಎಲ್ಲಿ ಸಂಘಟನೆ ಆಗಿಲ್ಲವೋ ಅಂದರೆ ಒಂದು ಕಡೆ ಸೇರಿ ತಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡ್ಕಳ್ಳಿಕ್ಕಾಗ್ತಾ ಇಲ್ಲವೋ ಮಹಿಳೆಯರಿಗೆ ಅಂತ ಮಹಿಳೆಯರಿಗೆ ನಾನು ಅವ್ರನ್ನ ಒಂದು ಕಡೆ ತರುವಂಥಾ ಪ್ರಯತ್ನವನ್ನ ಮಾಡಿದ್ದೀನಿ ಇದು ನನ್ನ ಒಂದು ಭಾಳ ದೊಡ್ಡ ಹೆಮ್ಮೆಯ ವಿಚಾರ ಅಂತ ಅನ್ಕೊಳ್ತೀನಿ ಇದಕ್ಕಾಗಿ ನನಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿವೆ ಆಮೇಲೆ ನಾಟಕದಲ್ಲಿ ನಾಟಕದ ಪಾತ್ರವನ್ನ ಅಭಿನಯಿಸುವಾಗ ಸ್ ಅದು ಅದು ನಾನೇ ಆಗಿ ಅಭಿನಯಿಸುವಂಥಾ ಒಂದು ಸಂದರ್ಭದಲ್ಲಿ ನನಗೆ ಉತ್ತಮ ನಟಿ ಅಂತ ಹಿನ್ನೆಲೆ ಗಾಯನದಲ್ಲಿ ಉತ್ತಮ ಗಾಯಕಿ ಅಂತ ಹೇಳಿ ಪ್ರಶಸ್ತಿಗಳು ಬಂದಿವೆ ಅದೇ ರೀತಿ ಸಾಮಾಜಿಕ ವಿಚಾರದಲ್ಲಿ ಉತ್ತಮ ಸಮಾಜ ಸೇವಕಿ ಅಂತ ಉತ್ತಮವಾದ ಸಾಮ್